ಮುಂಚೆ ಮದುವೆ ಆಗುವ ಮುನ್ನ ನನಗೆ ಅಡಿಗೆ ಮಾಡಲು ಬರುತ್ತಿರಲಿಲ್ಲ ಅಡಿಗೆ ಮಾಡುವುದನ್ನು ನಮ್ಮ ತಾಯಿ ಮದುವೆ ಆದ ಮೇಲೆ ಹೇಗೆ ಅಡಿಗೆ ಮಾಡುತ್ತೀಯಾ ಅಂತ ಹೇಳಿ ಅಡಿಗೆ ಮಾಡುವುದನ್ನು ಹೇಳಿ ಕೊಡುತ್ತಿದ್ದರು ಆಗ ನಾನು ಒಂದೊಂದೇ ಅಡಿಗೆಯನ್ನು ಮಾಡುತ್ತಾ ಎಷ್ಟು ಸುಟ್ಟ ಗಾಯಗಳನ್ನು ಸುಟಿಕೆ ಇಟ್ಟುಕೊಂಡಿದ್ದೇನೆ ಬಿಸಿ ಬಿಸಿ ಪಾತ್ರೆಯನ್ನು ಬಟ್ಟೆಯಿಲ್ಲದೆ ಮುಟ್ಟಿಕೊಂಡು ಎಷ್ಟೋ ಸುಟ್ಟ ಗಾಯಗಳನ್ನು ನಾನು ಮಾಡಿಕೊಂಡಿದ್ದೇನೆ ಸುಟ್ಟ ಗಾಯವಾದರೆ ಅದರಿಂದ ಹೊರಗೆ ಬರುವುದು ತುಂಬಾ ಕಷ್ಟ ಸ್ಟಾಟಿಂಗ್ನಲ್ಲಿ ಒಗ್ಗರಣೆ ಹಾಕಲು ಹೋಗಿ ಎಣ್ಣೆಯನ್ನು ಎಗರಿಸಿಕೊಳ್ಳುತ್ತಿದ್ದೆ ಅಪ್ಪ ಕರಿಯಲು ಹೋಗಿ ಎಣ್ಣೆಯನ್ನು ಎಗರಿಸಿಕೊಳ್ಳುತ್ತಿದ್ದೆ ಆಗ ಆಗಿರುವ ಗಾಯಗಳು ಈಗ್ಲೂ ಸಹ ನನ್ನ ಮೈಯಿನ ಮೇಲೆ ಅದೇ ಗುರುತು ಇದೆ ಬಿಸಿಯ ಪಾತ್ರೆಯನ್ನು ಮುಟ್ಟಲು ಬಟ್ಟೆಯನ್ನು ಹಿಡಿಕೊಳ್ಳದೆ ಪಾತ್ರೆ ಅಂಟಿಸಿಕೊಂಡು ಚುಟಿಕೆಗಳನ್ನು ನನ್ನ ಕೈಗೆ ಆಗಿವೆ ನಾನು ಕಜ್ಜಾಯ ಮಾಡಲು ಹೋಗಿ ಎಣ್ಣೆಯನ್ನು ಕಜ್ಜಾಯ ಬಾಂಡಲಿಯಲ್ಲಿ ಬಿಸಿ ಎಣ್ಣೆಯಲ್ಲಿ ಬಿಡಲು ಬರದೆ ಎಣ್ಣೆಯನ್ನೂ ಸಹ ಎಗರಿಸಿಕೊಂಡಿದ್ದೇನೆ ವಡೆಯನ್ನು ಸಹ ಎಣ್ಣೆಯ ಪಾತ್ರೆಯಲ್ಲಿ ಬಿಸಿ ಇರುವ ಎಣ್ಣೆಯ ಪಾತ್ರೆಯಲ್ಲಿ ವಡೆಯನ್ನು ತಟ್ಟಿ ಬಿಡಲು ಹೋಗಿ ಕೈಯೆಲ್ಲ ಎಣ್ಣೆ ಎಗರಿಸಿಕೊಂಡು ಸುಟ್ಟ ಗಾಯಗಳನ್ನು ಮಾಡಿಕೊಂಡಿದ್ದೆ ಆ ಸುಟ್ಟ ಗಾಯಗಳಂತೂ ಚಳಿಗಾಲದಲ್ಲಿ ಏನಾದರೂ ಗಾಯಗಳು ಆಗಿದರೆ ಅದು ತುಂಬ ಬೇಗನೇ ವಾಸಿ ಆಗುವುದಿಲ್ಲ ತುಂಬಾ ಗಾಯಗಳು ಚಳಿಗಾಲದಲ್ಲೇ ನಾನು ಸುಟ್ಟು ಗಾಯಗಳನ್ನು ಮಾಡಿಕೊಂಡೆ ಅಡಿಗೆ ಹೊಸ ಹೊಸ ಅಡಿಗೆ ಮತ್ತು ಅಡಿಗೆ ಮಾಡುವುದನ್ನು ತಯಾರಿಸಲು ಹೋಗಿ ತುಂಬಾ ಗಾಯಗಳನ್ನು ಮಾಡಿಕೊಂಡು ಅದರಿಂದ ತುಂಬಾ ಕಷ್ಟಪಟ್ಟು ಹೊರಗೆ ಬಂದೆ ಅಡಿಗೆ ಮಾಡಲೂ ಸಹ ಸಾಕು ಇಂಥ ಗಾಯಗಳನ್ನು ಮಾಡಿಕೊಳ್ಳುವುದೂ ಸಾಕು ಅಂತ ಹೇಳಿ ನನ್ನ ತಾಯಿ ನನ್ನನ್ನು ಸುಧಾರಿಸಿಕೊ ಎಂದು ಹೇಳುತ್ತಿದ್ದರು ಒಂದು ಅಡಿಗೆ ಮಾಡುಕ್ಕೆ ಹೋಗಿ ಹತ್ತು ಗಾಯಗಳನ್ನು ಮಾಡಿ ಅದರಿಂದ ಎರಡು ಮೂರು ತಿಂಗಳು ಸುಧಾರಿಸಿಕೊಳ್ಳುತ್ತಿದ್ದೆ ಆದ್ದರಿಂದ

ಅಡುಗೆ ಕೆಲಸವೇ ಬೇಡವೆಂದು ನಮ್ಮ ತಾಯಿ ಹೇಳುತ್ತಿದ್ದರು ಆದರೂ ಸಹ ಅಲ್ಪ ಸ್ವಲ್ಪ ಅಡಿಗೆ ಮಾಡುವುದನ್ನು ಕಲಿತು ಅದರಿಂದ ತೊಂದರೆಗಳನ್ನೂ ಸಹ ಎದುರಿಸಿ ಅದರಿಂದ ಈಗ ಹೊರಗಡೆ ಬಂದು ಸುಧಾರಿಸಿಕೊಂಡು ಈಗ ತುಂಬ ಚೆನ್ನಾಗಿ ಅಡಿಗೆ ಮಾಡುವುದನ್ನು ಕಲಿತು ಅಷ್ಟು ಚೆನ್ನಾಗಿ ಅಡುಗೆ ಮಾಡುವುದರು ಕಲಿತರೂ ಕೂಡ ಈಗಲೂ ಸಹ ಸಣ್ಣ ಪುಟ್ಟ ಗಾಯಗಳನ್ನು ನಾನು ಮಾಡಿಕೊಳ್ಳುತ್ತೇನೆ ಅದರಿಂದ ನಾನು ಗಾಯಗಳಿಂದ ಗಾಯಗಳನ್ನು ಮಾಡಿಕೊಳ್ಳುವುದನ್ನು ಕಡಿಮೆ ಮಾಡಿ ಅದರಿಂದ ಮಾಡಿಕೊಂಡಿರುವ ಗಾಯಗಳನ್ನು ಸುಧಾರಿಸಿಕೊಳ್ಳಲು ಈಗ ಅಡಿಗೆ ಮನೆ ಕಡೆಯಿಂದ ಹೊರಗಡೆ ಬಂದು ಈಗ ಸುಧಾರಿಸಿಕೊಳ್ಳುತ್ತಿದ್ದೇನೆ